ನಾನು ಅಮೇಜಾನ್ನಲ್ಲಿ ನನ್ನ ಫಸ್ಟ್ ಪ್ರೊಡಕ್ಟನ್ನು ನಾನು ಖರೀದಿಸಿದೆ ಅದು ಮೊಬೈಲು ರಿಯಲ್ಮಿ ಫೈ ಜಿ ಜೆಮಿನಿ ನೈನ್ ಫೈ ಜಿ ತಗೊಂಡಿದ್ದೆ ತುಂಬಾನೇ ಚೆನ್ನಾಗಿದೆ ಕ್ಯಾಮ್ರ ಫೋರ್ಟಿ ಎಯ್ಟ್ ಎಮ್ ಪಿ ಇರ್ಬೋದು ಕ್ಯಾಮ್ರಾಸ್ ಇಂದ ಹಿಡಿದು ಚಾರ್ಜರ್ ಫಾಸ್ಟ್ ಚಾರ್ಜಿಂಗ್ ಇತ್ತು ಆಂಡ್ ಫೈ ಜಿ ಫೈ ಜಿ ಸಪ್ಪೋರ್ಟ್ ಇತ್ತು ಫೈ ಜಿ ನೆಟ್ವರ್ಕ್ ಸಪ್ಪೋರ್ಟ್ ಇತ್ತು ಬ್ಲೂಟೂತ್ ಇತ್ತು ಎಲ್ಲದು ಇತ್ತು ಅದು ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೆಸ್ಟ್ ಪ್ರೈಜಲ್ಲಿ ಸಿಕ್ತಿತ್ತು ಇಪ್ಪತ್ತೊಂದು ಸಾವ್ರದ ಮೊಬೈಲು ನನಗೆ ಸಿಕ್ಕಿದೆ ಹದಿನೈದು ಸಾವಿರಕ್ಕೆ ಅಮೇಜಾನ್ ಒಳ್ಳೆಯ ಡಿಸ್ಕೌಂಟಲ್ಲಿ ಕೊಟ್ಟಿದ್ದರು ಹಾಗೂ ಡೆಲಿವರಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಡೆಲಿವರಿ ಪ್ರೋಸೆಸ್ ಇಂದ ಹಿಡಿದು ಎಲ್ಲಾ ಟೈಪಿಂದು ಆಪ್ಷನ್ ಇತ್ತು ಕ್ಯಾಶ್ ಆ್ಯಂಡ್ ಡೆಲಿವರಿ ಇತ್ತು ಆನ್ಲೈನ್ ಪೇಮೆಂಟ್ ಇತ್ತು ಕಾರ್ಡ್ ಪೇಮೆಂಟ್ ಇತ್ತು ಇ ಎಂ ಐ ಸಹ ಇತ್ತು ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದಾರೆ ಮೊಬೈಲ್ ಆಲ್ಸೊ ತುಂಬಾ ಸೇಫಾಗಿ ಬಂದಿದೆ ನಾವು ಆರಾಮಾಗಿ ಆಡ್ರನ್ನ ತಗೊಳ್ಬೋದು ಏನು ಗಡಿಬಿಡಿ ಆಗಲ್ಲ ಅಮೇಜಾನಿಗೆ ಹೋಗಿ ನೀವು ಆರಾಮಾಗಿ ಮೊಬೈಲಂತ ಹೊಡಿದ್ರೆ ಸಾಕಷ್ಟು ಮೊಬೈಲ್ಗಳು ಬರುತ್ತೆ ಅದರಲ್ಲಿ ನಿಮಗೆ ಸೆಲೆಕ್ಟಾಗುವ ಒಳ್ಳೆಯ ಒಂದು ಮೊಬೈಲು ಸಹ ಬೆಸ್ಟ್ ಪ್ರೈಜಲ್ಲಿ ಇರತ್ತೆ ಆ ಬೆಸ್ಟ್ ಪ್ರೈಜ್ ಮೇಲೆ ನಿಮಗೆ ಆಫರ್ ಬೇರೆ ಇರತ್ತೆ ಹಬ್ಬಗಳು ಬಂದಿದ್ದೆ ನಿಮಗೆ ತುಂಬಾ ಆಫ್ ಆಗಿ ಕೊಡ್ತಾರೆ ತುಂಬಾ ಕಡಿಮೆ ಬೆಲೆದಲ್ಲಿ ಕೊಡ್ತಾರೆ ಅದರಲ್ಲೂ ಫ್ರೀ ಡೆಲಿವರಿ ಚಾರ್ಜಸ್ ಕೂಡ ಇರತ್ತೆ ಫ್ರೀ ಡೆಲಿವರಿ ಚಾರ್ಜಸ್ ಇಂದನೂ ನಾವು ತುಂಬಾ ದುಡ್ಡನ್ನು ಸೇವನ್ನು ಮಾಡ್ಬೋದು ಆಮೇಲೆ ಡೆಲಿವರಿ ಕೊಡವರು ಬಾ ಡೆಲಿವರಿ ಬಾಯ್ ಅಂತು ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಈಜಿ ಮೆಥಡು ಶೋಪ್ ಮಾಡಕ್ಕೆ ಅಷ್ಟನ್ನು ಹೇಳ್ತಾ ನಾನು ಇಷ್ಟ ಪಡ್ತೀನಿ